ಹಲೋ

ನಾನು ಪೇಶೆಂಟ್ ಮಾತಾಡ್ತಿದ್ದೀನಿ ನಿನ್ನೆ ನಿಮ್ಮ ಹಾಸ್ಪೆಟಲಿಗೆ ಬಂದಿದ್ದೆ ಅದು ಜ್ವರಾಕೋಸ್ಕರ ನೀವು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದರು ಹಾಂ ಆ ಟ್ಯಾಬ್ಲೆಟ್ಸಲ್ಲಿ ಏನೂ ಆಗಿಲ್ಲ ಹಂಗೆ ಐತೆ ನಂಗೆ ಜ್ವರ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಓ ಹಂಗೆ ಐತೆ ಹಂಗೆ ಐತೆ ಏನು ಕಮ್ಮಿ ಆಗಿಲ್ಲ ಸೊಲ್ಪ ಹೋಗೈತೆ ಇನ್ನು ಸ್ವಲ್ಪ ಹಾಗೆ ಐತೆ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ

ಕುಡೀತಾ ಇದೀನಿ ಕುದ್ ಕುಡೀತಾ ಇದ್ದೀನಿ

ಹಾಂ ನಾನು ಮದ್ವೆಗ್ ಹೋದೆ ಮದ್ವೆಗೆ ಹೋಗಬೇಕು ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಆವಾಗ ಕಮ್ಮಿ ಮಾಡಿಬಿಟ್ರಿ ಅಂದ್ಕೊಂಡು ಬ್ಲೆಡ್ ಚಕಪ್ ಮಾಡ್ಬೇಕಿತ್ತು ಮಾಡಿದೆ ಅದೇ ಬ್ಲೆಡ್ ಚಕಪ್ ಏನಾದರು ಮಾಡಬೇಕಾ ಹಾಂ ಹಾಂ ಎಷ್ಟು ತಗೊಂತಿಲ್ವಾ ಎಷ್ಟು ಆಗುತ್ತೆ ಬ್ಲೆಡ್ ಹೌದಾ ಯಾವಾಗ ಬರಬೇಕಕ್ಕ ಮಂಡೆ ತ್ರೀ ಓ ಕ್ಲಾಕಿಗಾ ಹಾಂ ಆಯ್ತು ಮೇಡಮ್ ಹ್ಞೂ ಹಾಂ ತ್ಯಾಂಕ್ ಯು ಓಕೆ